ನಮಸ್ಕಾರ ಇತ್ತೀಚಿಗೆ ನಾನು ನಮ್ಮ ಮನೆಗೆ ರೊಟ್ಟಿ ಮಾಡುವ ಯಂತ್ರಾನ ಖರೀದಿ ಮಾಡಿದ್ದೆ ಪಿಜನ್ ಸಂಸ್ಥೆ ಅವರದು ಅದು ಅದರಲ್ಲಿ ಅತೀ ಸುಲಭವಾಗಿ ರೊಟ್ಟಿ ಮಾಡ್ಕೊಳ್ಳಬಹುದು ರಾಗಿ ರೊಟ್ಟಿ ಆಗಲಿ ಜೋಳದ ರೊಟ್ಟಿ ಆಗಲಿ ಅಕ್ಕಿ ರೊಟ್ಟಿ ಆಮೇಲೆ ಸಜ್ಜೆ ರೊಟ್ಟಿ ಹೋಳಿಗೆ ಎಲ್ಲಾನು ಮಾಡ್ಕೊಳ್ಳಬಹುದು ಬೆಲೆನು ಕಡಿಮೆ ಮತ್ತು ಮಾಡೋದು ತುಂಬ ಸುಲಭ ಮತ್ತು ಇದರಲ್ಲಿ ಮಾಡೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ಮತ್ತು ಪದರ ಪದರ ಬಿಡತ್ತೆ ಪಿಜನ್ ಸಂಸ್ಥೆ ಅವರದು ಯಂತ್ರ ಇದು ಇದಕ್ಕೆ ಎರಡು ವರ್ಷ ಗ್ಯಾರಂಟಿ ಕೂಡ ಕೊಟ್ಟಿದ್ದಾರೆ ಅಷ್ಟರೊಳಗೆ ಏನಾದರೂ ತೊಂದರೆ ಆದರೆ ಮತ್ತೆ ಬೇರೆಯ ಯಂತ್ರವನ್ನು ನಮಗೆ ಮರುಪಾವತಿ ಮಾಡ್ಕೊಡ್ತಾರೆ ಮತ್ತು ಇದರಲ್ಲಿ ಮಸಾಲೆ ರೊಟ್ಟಿನ ತಯಾರಿಸಬಹುದು ಮತ್ತು ಯಾರಿಗಾದರೂ ಹೇಗೆ ಉಪಯೋಗ್ಸೋದು ಅಂತ ಗೊತ್ತಾಗದೆ ಹೋದರೆ ಅದರ ಮೇಲೆ ಅಳತೆ ಕೂಡ ಬರ್ದಿರ್ತಾರೆ ಅಂದರೆ ಎಷ್ಟು ಹಿಟ್ಟಿಗೆ ಎಷ್ಟು ನೀರನ್ನು ಹಾಕಿ ಮಾಡ್ಕೊಳ್ಳಬಹುದು ಅಂತ ಗೊತ್ತು ಮಾ ಬರ್ದಿರ್ತಾರೆ ಅದರ ಅದರ ಅಳತೆ ಪ್ರಕಾರ ನಾವು ಹಾಕಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ಈಗ ನೋಡಿ ನಾವು ಅಕ್ಕಿ ರೊಟ್ಟಿಗೆ ಬೇರೆ ತರಕಾರಿಗಳನ್ನೆಲ್ಲ ಬಳಸ್ತೀವಿ ಅಂದರೆ ಈರುಳ್ಳಿ ಆಗಲಿ ಸಬ್ಬಕ್ಕಿ ಸೊಪ್ಪಾಗಲಿ ಏನ್ಬೇಕಾದ್ರು ಹಾಕೊಳ್ಬಹುದು ಹಾಕ್ಕೊಂಡು ಇದರಲ್ಲಿ ನಾವು ರೊಟ್ಟಿ ಮಾಡ್ಕೊಳ್ಳಬಹುದು ಅದೇ ಥರನೇ ತೆಳ್ಳಗೆ ಬರುತ್ತೆ ನಮಗೆ ದಪ್ಪ ಬೇಕಾದರೂ ದಪ್ಪಾನೂ ಮಾಡ್ಕೊಳ್ಳಬಹುದು ತೆಳ್ಳಗೆ ಬೇಕಾದರೆ ತೆಳ್ಳಗೂ ಮಾಡ್ಕೊಳ್ಳಬಹುದು ಆದರೆ ಅಳತೆ ಪ್ರಕಾರ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗತ್ತೆ ನೋಡಿ ನಾವು ಈಗ ಹಬ್ಬಗಳಿಗೆ ಹೋಳಿಗೆ ತಟ್ಟೋದು ಅಂದರೆ ತುಂಬ ಕಷ್ಟ ಅನಿಸತ್ತೆ ಮತ್ತು ಅದಕ್ಕಾಗಿ ಇಡೀ ದಿನಾನೇ ಕುತ್ಕೊಳ್ಬೇಕಾಗತ್ತೆ ಆದರೆ ಈಗ ನಾನು ಈ ಯಂತ್ರನ ಖರೀದಿ ಮಾಡಿದಾಗಿಂದ ಅದರ ಚಿಂತೆನೇ ಇಲ್ಲ ಆದರೆ ಈಗ ನಾನು ಈ ಯಂತ್ರನ ಖರೀದಿ ಮಾಡೋದ್ರಿಂದ ನಂಗೆ ತುಂಬ ಈ ಸುಲಭವಾಗಿ ನಾನು ಮಾಡ್ಕೊಳ್ಳಬಹುದು ಅತಿ ಸುಲಭವಾಗಿ ಅತಿ ಬೇಗನೆ ಮಾಡ್ಕೊಳ್ಳಬಹುದು ಅಂದರೆ ಸ ಹೆಚ್ಚು ಸಮಯ ಹಿಡಿಯೋದಿಲ್ಲ ಹಿಡಿಯೋದಿಲ್ಲ ಮತ್ತು ಮನೆಯಲ್ಲಿ ಸಕ್ಕರೆ ರೋಗದ ರೋಗದವರು ಯಾರಾದರೂ ಇದ್ದರೆ ಹಿರಿಯರು ಯಾರಾದರೂ ಇದ್ದರೆ ಅವರಿಗೆ ಕೆಲವರು ಅನ್ನ ತಿನ್ನೋದಿಲ್ಲ ಅಂದರೆ ರೊಟ್ಟಿನೇ ಹೆಚ್ಚಾಗಿ ತಿಂತಾರೆ ಅನ್ನೋದಾದ್ರೆ ನಮಗೆ ಮಾಡೋದು ಸುಲಭವಾಗೇ ಅತಿ ವೇಗವಾಗೂ ಮಾಡಿ ಬೇಗಾನು ಮಾಡ್ಕೊಳ್ಳಬಹುದು ಏನು ಕಷ್ಟ ಅನಿಸೋದಿಲ್ಲ ಮತ್ತು ಅದರಲ್ಲಿ ರೊಟ್ಟಿ ತುಂಬ ಗುಂಡಾಗೂ ಬರತ್ತೆ ನಾವು ಕೈಯಲ್ಲಿ ಮಾಡೋದ್ರಿಂದ ಒಂದು ಚೂರು ಆಚೆ ಈಚೆ ಹೋಗುತ್ತೆ ಅದು ಮಾಮೂಲಿ ಅಲ್ವಾ ಎಲ್ಲರಿಗೂ ಗೊತ್ತಿರೋದೇ ಆದರೆ ಇದರಲ್ಲಿ ಅತಿ ಗುಂಡಾಗಿ ಮಾಡ್ಕೊಳ್ಳಬಹುದು ಎಷ್ಟು ಅಗಲ ಬೇಕಾದರೂ ಮಾಡ್ಕೊಳ್ಳಬಹುದು ಎಷ್ಟು ತೆಳ್ಳಗೆ ಬೇಕಾದರೂ ಮಾಡ್ಕೊಳ್ಳಬಹುದು ಈಗಾಗಲೇ ನಾನು ಮಾ ಮೂರು ತ ಥರ ರೊಟ್ಟಿನ ಮಾಡಿದ್ದೀನಿ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿನ ತಯಾರಿ ಮಾಡಿದ್ದೆ ನನಗಂತೂ ಅಕ್ಕಿ ರೊಟ್ಟಿ ಅಂದರೆ ತುಂಬ ಇಷ್ಟ ಆದರೆ ಇದನ್ನು ನನಗೆ ಮುಂಚೆ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಯಾಕಂದರೆ ಅದನ್ನು ತಟ್ಟಿ ಮತ್ತೆ ಹೆಂಚಿನ ಮೇಲೆ ಹಾಕೋಷ್ಟ್ರೊಳಗೆ ಅದು ಕಿತ್ತು ಹೋಗೋದು ಅಥವಾ ಅಥವಾ ಹೆಂಚಿನ ಮೇಲೇನೆ ಹಾಕಬೇಕಾದ್ರೆ ಅದು ಅಷ್ಟು ತೆಳುವಾಗಿ ನನಗೆ ಮಾಡ್ಕೊಳಕ್ಕೆ ಬರ್ತಾ ಇರಲಿಲ್ಲ ಆದರೆ ಈ ಯಂತ್ರದಲ್ಲಿ ಅಕ್ಕಿ ರೊಟ್ಟಿನ ತುಂಬ ತೆಳ್ಳಗೆ ನಮ್ಗೆ ಹೇಗೆ ಬೇಕೋ ಹಾಗೆ ಮಾಡ್ಕೊಳ್ಳಬಹುದು ತುಂಬ ಚೆನ್ನಾಗಾಗುತ್ತೆ ತುಂಬ ರುಚಿಯಾಗಿರತ್ತೆ ಈಗಾಗಲೇ ನಾನು ಇದರಲ್ಲಿ ಇತ್ತೀಚಿಗಷ್ಟೆ ನಾನು ಖರೀದಿ ಮಾಡಿದ್ದು ಆದರೆ ಆಗಲೇ ನಾನು ಎರಡು ಸರಿ ಹೇ ಹೋಳಿಗೆ ಸಹ ಮಾಡಿದ್ದೆ ಬೇಳೆ ಹೋಳಿಗೆ ಮತ್ತು ಕಾಯಿ ಹೋಳಿಗೆ ಎರಡನ್ನು ಎರಡನ್ನೂ ನಾನು ಮಾಡಿದ್ದೆ ಮತ್ತು ಎಲ್ಲರಿಗೂ ಗೊತ್ತಿರೋ ಹಾಗೆ ಪಿಜನ್ ಸಂಸ್ಥೆಯವರ ಯಂತ್ರ ಅಂದರೆ ತುಂಬ ಒಳ್ಳೆಯ ಯಂತ್ರ ತುಂಬ ವರ್ಷ ಬಾಳಿಕೆ ಬರತ್ತೆ ನನಗಂತೂ ಈ ಯಂತ್ರಾನ ಖರೀದಿ ಮಾಡಿ ತುಂಬ ಖುಷಿಯಾಗಿದೆ ನೀವು ಕೂಡ ಖರೀದಿ ಮಾಡಿ ಉಪಯೋಗಿಸಿ ಮತ್ತು ಹೇಗಿದೆ ಅಂತ ಯಂತ್ರದ ಚಮತ್ಕಾರವನ್ನು ನೀವೂ ಅನುಭವಿಸಿ ನನಗಂತೂ ಖುಷಿ ತುಂಬ ಖುಷಿ ಆಗಿದೆ ಯಾಕಂದರೆ ಬೆಳಿಗ್ಗೆ ಹೊತ್ತು ಎಲ್ಲರೂ ಅಂದರೆ ಯಜಮಾನ್ರು ಹೊರಗಡೆ ಕೆಲ್ಸಕ್ಕೆ ಹೋಗ್ಬೇಕು ಹೋಗಬೇಕು ಮತ್ತು ಮಕ್ಕಳು ಶಾಲೆಗೆ ಹೋಗಬೇಕು ಆ ಸಮಯದಲ್ಲಿ ಪ್ರತಿದಿನ ನಾವು ಅನ್ನದ ತಿಂಡಿನೇ ಮಾಡ್ತಾ ಇದ್ದರೆ ಬೇಜಾರಾಗತ್ತೆ ಅಲ್ವಾ ಈ ರೊಟ್ಟಿ ಮಾಡ್ಕೊಳ್ಬೇಕಂದ್ರೆ ತುಂಬ ಸಮಯ ಇಡತ್ತೆ ಹಿಡಿಯುತ್ತೆ ಅಂತ ಕಷ್ಟ ಆಗತ್ತೆ ಆದರೆ ಈ ಈ ಯಂತ್ರದಿಂದ ಈ ರೊಟ್ಟಿ ಮಾಡುವ ಯಂತ್ರದಿಂದ ನಾವು ಅತಿ ಸುಲಭವಾಗಿ ಬೆಳಿಗ್ಗೆ ಹೊತ್ತು ಆಗಲಿ ರಾತ್ರಿ ಹೊತ್ತಾಗಲಿ ಯಾವಾಗ ಬೇಕಾದರೂ ನಾವು ಸವ ಅತಿ ಕಡಿಮೆ ಸಮಯದಲ್ಲಿ ಬೇಗ ರೊಟ್ಟಿನ ಮಾಡ್ಕೊಳ್ಳಬಹುದು ಮತ್ತು ತುಂಬ ಗುಂಡಾಗಿರತ್ತೆ ತುಂಬ ರುಚಿಯಾಗೂ ಇರುತ್ತೆ ನನಗಂತೂ ತುಂಬ ಖುಷಿಯಾಗಿದೆ ಆದರೆ ನನ್ನ ಸ್ವಲ್ಪ ಸಮಯ ಕೆಲಸದ ರೊಟ್ಟಿ ಮಾಡೋ ಸಮಯನ ಕಡಿಮೆ ಮಾಡಿದೆ ನನಗಂತೂ ತುಂಬ ಖುಷಿಯಾಗಿದೆ ನೀವು ಖರೀದಿ ಮಾಡಿ ನೋಡಿ ಹೇಗಿದೆ ಅಂತ ನನ್ನ ಮತ್ತೆ ಅಷ್ಟೆ ಧನ್ಯವಾದಗಳು